ಯೋಗ ಕೇಳಿದ ತಕ್ಷಣ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ಮುದುಕರಿಗೆಲ್ರಿಗೂ ಗೊತ್ತಿರುವಂಥ ಇದೊಂದು ಶಾರೀರಿಕ ವ್ಯಾಯಾಮವಾಗಿರುತ್ತದೆ ಎಲ್ರಿಗೂ ಗೊತ್ತಿರೋ ಹಾಗೇ ಈ ನಡಿಗೆ ಅಥವಾ ವಾಕಿಂಗ್ ಅಂತ ಕರೀತಾರಲ್ಲ ಇಂಗ್ಲೀಷಲ್ಲಿ ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವತ್ತಿನ ಕಾಲದಲ್ಲಿ ಯೋಗದಲ್ಲಿ ನಾವು ನೋಡ್ಬೋದು ತುಂಬ ಪ್ರಭಾವ ಬೀರುವಂತಹ ಈ ಎ ಅಂದರೆ ಶಾರೀರಿಕದ ಮೇಲೆ ತುಂಬ ವಿಶೇಷವಾಗಿ ಪರಿಣಾಮವನ್ನು ಅಂದರೆ ಅತ್ಯುತ್ತಮ ಒಂದು ಸಾತ್ವಿಕ ಪರಿಣಾಮ ದೇಹದ ಮೇಲೆ ಬೀರತ್ತೆ ನಮ್ಮ ದೇಹದ ಆರೋಗ್ಯನ ನಾವು ಕಾಪಾಡ್ಕೋಬೇಕಾದ್ರೆ ಯೋಗ ತುಂಬ ಅವಶ್ಯಕತೆ ವಾ ಆಗಿರೋಂಥ ಅಂದರೆ ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾದ ಮುದುಕರವರೆಗೂ ಯೋಗ ತುಂಬ ಅವಶ್ಯಕತೆ ಇದೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ಯೋಗ ಒ ಯೋಗ ನಮ್ಮ ದೇಶದಿಂದ ಹುಟ್ಟಿರುವಂತಹ ಒಂದು ಹೆಮ್ಮೆಯ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಈ ಒಂದು ಯೋಗ ಏನಿದೆ ನಮ್ಮ ಶಾರೀರಿಕದ ಮೇಲೆ ತುಂಬಾ ಒಳ್ಳೆಯ ಅತ್ಯುತ್ತಮವಾದಂಥ ಪರಿಣಾಮಾನ ಬೀರುತ್ತೆ ಶರೀರವನ್ನು ಬಾಗಿಸೋದಾಗ್ಲಿ ಅಥವಾ ಯೋಗ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ದುಷ್ಪರಿಣಾಮಗಳನ್ನ ತಡಿಯಬಲ್ಲದಾದಂತಹ ಒಂದು ಅತ್ಯುತ್ತಮ ಪರಿಣಾಮಕಾರಿ ವ್ಯಾಯಾಮ ಆಗಿದೆ ಈ ಒಂದು ಯೋಗ ಹಾಗಾಗಿ ಯೋಗದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚಿದಾಗಿ ಹೇಳಬೇಕು ಅನ್ನೋದಾದರೆ ಈ ಯೋಗ ಮಾಡೋದರಿಂದ ಯೋಗಗಳಲ್ಲಿ ಸುಮಾರು ಸ್ ಸುಮಾರು ಆಸನಗಳಿದ್ದಾವೆ ಅದರಲ್ಲಿ ಸೂರ್ಯ ನಮಸ್ಕಾರ ತುಂಬ ಅತ್ಯಂತ ಪರಿಣಾಮಕಾರಿಯಾದಂತಹ ಯೋಗ ಆಗಿದೆ ಈ ಸೂರ್ಯ ನಮಸ್ಕಾರಗಳಲ್ಲಿ ಹನ್ನೆರಡು ನಮಸ್ಕಾರಗಳು ಬರುತ್ತೆ ಪ್ರತಿದಿನ ನೀವು ವಾಕಿಂಗ್ ಹೋಗೋದು ಬೇಡ ಜಾಗಿಂಗ್ ಹೋಗೋದು ಬೇಡ ಪ್ರತೀ ದಿನ ಇಪ್ಪತ್ತು ನಿಮಿಷ ನಿಮ್ಮ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ಈ ಒಂದು ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಆಸನಗಳು ಬರತ್ತಲ್ಲ ಈ ಹನ್ನೆರಡು ಆಸನಗಳನ್ನ ಪ್ರತಿದಿನ ಇಪ್ಪತ್ತು ನಿಮಿಷ ಮಾಡೋದ್ರಿಂದ ನೂರು ವರ್ಷ ದಾಟುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ತಾರೆ ಯೋಗ ಶಿಕ್ಷಕರು ಹಾಗಾಗಿ ಸುಮಾರು ಎಷ್ಟೋ ವರ್ಷಗಳಿಂದ ಪಾರಂಪರಿಕವಾಗಿ ಬಂದಂತಹ ಈ ಒಂದು ಯೋಗ ಅಭ್ಯಾಸ ಪ್ರತಿಯೊಬ್ರಲ್ಲೂ ಅಳವಡಿಸ್ಕೋಬೇಕು ಅಂತ ನನ್ನ ವಿನಂತಿಯಾಗಿರತ್ತೆ ಹಾಗಾಗಿ ಯೋಗದ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ತುಂಬ ವಿಶೇಷವಾದಂತ ತುಂಬ ಇದೆ ವಿಶೇಷತೆಗಳು ಯೋಗದಲ್ಲಿ ಸದ್ಯಕ್ಕೆ ಏನಪ್ಪ ಅಂದರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಇವತ್ತಿನ ಒಂದು ಆಹಾರ ಆಗಲೀ ಆಹಾರ ಪದ್ಧತಿ ಕ್ರಮ ಆಗಲೀ ನಮ್ಮ ದಿನಚರಿಗಳಲ್ಲಾಗ್ಲಿ ದೇಹನ ಸರಿಯಾಗಿ ನಾವು ನೋಡ್ಕೊಳ್ಳಿಕ್ಕಾಗಲ್ಲ ಕೇವಲ ಇಪ್ಪತ್ತು ನಿಮಿಷ ನಾವು ನಮ್ಮ ದೇಹಕ್ಕೆ ನಮ್ಮ ದೇಹದ ಆರೋಗ್ಯಕ್ಕಾಗಿ ನಾವು ಇಪ್ಪತ್ತು ನಿಮಿಷ ಸಮಯಾನ ಮೀಸಲಿಡಾಗಿ ಮೀಸಲಾತಿಯಾಡಬೇಕಾಗತ್ತೆ ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆಯಾಗಿರುತ್ತೆ